ನಾನು ಅಡಿಗೆ ಮಾಡುವಾಗ ಒಂದು ಒಂದು ಗಂಟೆನಾದ್ರೂ ನಾನು ಅದು ಸಮಯ ಕಳೆಯೋಕ್ಕೆ ಬಯಸ್ತೀನಿ ನಾನು ಇತ್ತೀಚಿಗೆ ಒಂದು ರಾಗಿ ಮುದ್ದೆ ಮಾಡೋಣ ಅಂತ ಪ್ರಯತ್ನಪಟ್ಟೆ ಆದರೆ ಅದಕ್ಕೆ ಎಷ್ಟು ರಾಗಿಹಿಟ್ಟಿಗೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ನಾನು ಸರಿಯಾಗಿ ತಿಳ್ಕೊಂಡಿರ್ಲಿಲ್ಲ ಅದನ್ನು ಮೊದಲನೇ ಸರ್ತಿ ಮಾಡಿದೆ ನೀರು ಜಾಸ್ತಿ ಆಗ್ಬಿಟ್ಟಿತ್ತು ಹಿಟ್ಟು ಕಡಿಮೆ ಆಗಿತ್ತು ಎರಡನೇ ಸರ್ತಿ ಅದೇ ಇದರಲ್ಲೇ ಮತ್ತೆ ಅದನ್ನು ಚೆಲ್ಲಿ ಎರಡನೇ ಸರ್ತೀನು ಅದರಲ್ಲಿ ನೀರು ಕಡಿಮೆಯಾಗಿತ್ತು ಹಿಟ್ಟು ಜಾಸ್ತಿಯಾಗಿತ್ತು ಅದು ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಕಲಸೋಕ್ಕೆ ಬರಲಿಲ್ಲ ಅದು ತುಂಬ ವಿಧಾನ ಫೆ ಫೇಲ್ ಆಯಿತು ಆಮೇಲೆ ಮತ್ತೆ ಮೂರನೇ ಸರ್ತಿ ಪ್ರಯತ್ನಪಟ್ಟೆ ಅದರಲ್ಲಿ ಎಷ್ಟೆಷ್ಟು ಅಳತೆ ಹಾಕ್ಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ಮಾಡಿದೆ ಅದರಲ್ಲಿ ನಾನು ಸರಿಯಾಯಿತು ಅದರದ್ದು ರಾಗಿ ಮುದ್ದೆ ಎಲ್ಲ ಗಂಟು ಯಾವುದು ಆಗದೇ ಚೆನ್ನಾಗಿ ಆಯಿತು